ಹಲೋ ಚಂದ್ರಕಲಾ ಡಾಕ್ಟ್ರೇ ನೀವು ಕ್ಲಿನಿಕಲ್ಲಿ ಇದ್ದೀರಾ ನಾನು ಮೊನ್ನೆ ಬಂದಿದ್ದೆ ಆವಾಗ ಜ್ವರಕ್ಕೆ ಜ್ವರ ಬಂದಿತ್ತಲ್ಲ ಅದಕ್ಕೆಲ್ಲ ಇವತ್ತು ಕಡಿಮೆಯಿಲ್ಲದು ಹೌದು ನಮಗೆ ಶೀತ ಸಹ ಆಗಿದೆ ಹೊರಗಡೆ ಮೊನ್ನೆ ಹೋಗಿದ್ದೆ ನಾನು ಮತ್ತೆ ನಾನು ಕೆಲಸಗೋಗ್ತಿನಿ ಅಲ್ಲಾ ಹಾಗೇ ಬೆಳಿಗ್ಗೆ ನಾವು ಬೇಗ ಬರ್ತೇವೆ ಅಲ್ಲ ಗಂಟಲು ನೋವು ಇಲ್ಲ ಸ್ವಲ್ಪ ಕೆಮ್ಮು ಬಂದಾಗೆ ಆಗ್ತದೆ ಮತ್ತೆ ಸ್ವಲ್ಪ ಶೀತ ಇದೆ ಮಲಗ ರಾತ್ರಿ ಸೊಲ್ಪ್ ಮಲಗಲಿಕ್ಕೆ ರಾತ್ರಿ ಮಲಗಲಿಕ್ಕೆ ಸ್ವಲ್ಪ ಆಗ್ತಿಲ್ಲ

ಅದು ನಾವು ಯಾವಾಗ ಬೆಳಿಗ್ಗೆ ಮಾಡೋದಾ

ನಮಗೆ ಸ್ವಲ್ಪ ಕಷಾಯ ಹೇಗೆ ಮಾಡೋದಂತ ಹೇಳ್ಬೌದಾ

ಆಯ್ತು ಆಯ್ತು

ಬೇರೆ ನಾವೆಲ್ಲ ಮಾತ್ರೆ ಅದೆಲ್ಲ ತರಬೇಕಂತ ಇಲ್ಲಲ್ಲ ಹಾಗೆ ಹಾಂ ಆಯಿತು

ಆಯ್ತು ಆಯ್ತು

ಮತ್ತೆ ಡಾಕ್ಟ್ ಮತ್ತೆ ತಲೆನೋವುಗೆ ಸ್ವಲ್ಪ ಮದ್ದು ಹೇಳ್ಬೌದ

ಹಾಂ ಆಯಿತು ಹಾಂ ತುಂಬಾ ತ್ಯಾಂಕ್ಸ್